ಹಾ ನನಗೆ ಇತ್ತೀಚಿಗೆ ಏನು ಒಂದು ನನಗೆ ತುಂಬ ಶಾಕ್ ಆಯಿತು ಅಂತಂದರೆ ಒಬ್ಬ ಸಾಮಾನ್ಯ ಹುಡುಗ ಆ ಸಾಮಾನ್ಯ ಒಬ್ಬ ಪರ್ಸನ್ ಎಲೆಕ್ಷನಲ್ಲಿ ನಿಂತಿದ್ರು ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂತ ಆ ಕ್ಷೇತ್ರದಲ್ಲಿ ಒಬ್ಬ ದೊಡ್ಡ ಘಟಾನುಘಟಿ ಒಬ್ಬ ರಾಜಕೀಯದ ಎದುರಾಳಿ ಆಗಿ ನಿಂತು ಅವರು ಸಾಮಾನ್ಯವಾಗಿ ಇದ್ದು ಸಾಮಾನ್ಯವಾಗಿಯೇ ಬೆಳೆದು ಅವರು ಎಮ್ ಎಲ್ ಎ ಎಲೆಕ್ಷನ್ನೇ ಗೆದ್ದುಬಿಟ್ರು ಹಾಂ ಅವರು ಯಾರು ಬೇರೆ ಯಾರು ಅಲ್ಲ ಪ್ರದೀಪ್ ಈಶ್ವರ ಅಂತ ಹಾ ಅವರ ಬಗ್ಗೆ ನನಗೇನು ಕಿಂಚಿತ್ತೂ ಗೊತ್ತೇ ಇರ್ಲಿಲ್ಲ ನನಗೆ ಅವರ ಈ ಥರ ಅಂತ ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ನನಗೇನು ಗೊತ್ತೇ ಇಲ್ಲ ಅವರು ಯಾವಾಗ ಬಂದು ಗೆದ್ದುಬಿಟ್ರೋ ಅವಾಗಿಂದವರ ಸೋಶಿಯಲ್ ಮೀಡಿಯಾದಲ್ಲೆಲ್ಲಾ ಸಿಕ್ಕಾಪಟ್ಟೆ ಪಾಪುಲರ್ ಆಗೋಗ್ಬಿಟ್ರು ಆಗ ತುಂಬ ಗ್ರೇಟ್ ಅನ್ನಿಸ್ತು ನನಗೆ ಅವರು ಒಂಥರ ತುಂಬ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಿದ್ದಾರೆ ಕಷ್ಟ ಅಂತ ಏನು ಅಂತ ಅವರಿಗೆ ಗೊತ್ತಿದೆ ಅದು ತುಂಬ ಚೆನ್ನಾಗಿ ಎಲ್ಲರಿಗೂ ಪ್ರತಿಕ್ರಿಯಿಸ್ತಾರೆ ಎಲ್ಲಾರಿಗುನೂ ಈಗ ಪ್ರೆಸೆಂಟಾಗಿ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಅವರು ಕೆಲವೊಂದು ಪ್ರೊಗ್ರಾಮ್ಸೆಲ್ಲ ಮಾಡ್ತಯಿದ್ದಾರೆ ಮತ್ತು ಕೆಲವೊಂದೆಲ್ಲ ಆಂಬುಲೆನ್ಸ್ ಅಂತೆಲ್ಲ ಕೊಟ್ರು ಮತ್ತೆ ಎಸ್ ಎಲ್ ಸಿ ಮಕ್ಕಳಿಗೆಲ್ಲ ಹತ್ತು ಒಂದೊಂದು ಸಾವಿರ ರೂಪಾಯಿ ಅಂತ ಸ್ಕಾಲರ್ಶಿಪ್ ಕೊಟ್ರು ಅವರು ತುಂಬ ಈ ಎಜುಕೇಷನ್ಗಂತು ತುಂಬ ಪ್ರಾಮುಖ್ಯತೆ ಕೊಡ್ತಾಯಿದ್ದಾರೆ ಮತ್ತೆ ಬಡಜನಗಳ ಕಷ್ಟಕ್ಕೆ ತುಂಬ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಸಹಾಯ ಮಾಡ್ತರೆ ಅಂತನೇ ನನಗೆ ತುಂಬ ಖುಷಿ ಆಯಿತು ಈ ವಿಷಯ ನನಗೆ ಒಂಥರ ಆಶ್ಚರ್ಯ ಮೂಡಿಸಿಬಿಡ್ತು ನನಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಎಮ್ ಎಲ್ ಎ ಆಗೋದು ಅಂತಂದರೆ ಅದೊಂದು ಥರ ನಮಗೆ ದೊಡ್ದ ಇನ್ಸ್ಪಿರೇಷನ್ ಥರಾನೇ ಅನ್ನಿಸ್ಬಿಡ್ತು ನನಗೆ ಮತ್ತೆ ಅವರನ್ನು ಒಂದಲ್ಲ ಒಂದ್ಸಲಿ ಮೀಟ್ ಮಾಡ್ಬೇಕು ಅಂತಾನು ಅವರಿಗೆ ಅನ್ನಿಸ್ತು ನನಗೆ ಆ್ಯಕ್ಚುವಲಿ ಯಾಕೆ ಅಂತಂದರೆ ಅವರು ಮಾಡ್ತೀರೋ ಅಂಥ ಒಂದು ಕಾರ್ಯ ಒಬ್ಬ ಎಮ್ ಎಲ್ ಎ ಆದರೆ ಬರೀ ಕಾರಲ್ಲಿ ಓಡಾಡ್ತಾರೆ ಹೈಫೈ ಆಗಿ ಇರ್ತಾರೆ ಪೊಲೀಸ್ ಹಿಡ್ಕೊಂತಾರೆ ಒಬ್ಬ ಸಾಮಾನ್ಯ ಜನರಿಗೆ ನಮಗೆ ಹತ್ತಿರಕ್ಕೆ ಬರೋಕ್ಕೇ ಬಿಡಲ್ಲ ಅಂತದ್ರಲ್ಲಿ ಇವರು ಸಾಮಾನ್ಯ ಜನರ ಹೆಗಲ ಮೇಲೆ ಕೈ ಹಾಕ್ಕೋಂಡು ಹೋಗ್ತಾರೆ ಆ ಸಾಮಾನ್ಯ ಜನರ ಜೊತೆ ಕೂತು ಊಟ ಮಾಡ್ತಿರೋ ಸಾಮಾನ್ಯ ಜನರ ಜೊತೆ ಹೋಗ್ಬಿಟ್ಟು ಮನೇಲಿ ಕಷ್ಟಗಳನ್ನು ಕೇಳ್ತಾರೆ ಅದು ಒಂದು ತುಂಬ ನನಗೆ ಖುಷಿಯಾಯಿತು ಇದೊಂದು ನಮಗೆ ಒಳ್ಳೆಯ ಸಂಗತಿ ನನ್ನ ಜೀವನದಲ್ಲಿ ನಾನು ನೋಡಿರೋಂಥ ಒಂದು ಇದು ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಒಂದು ಏನು ಹೇಳಿದ್ರು ಸಾಲದು ಅಂತ ಅನ್ನಿಸ್ತು ನನಗೆ ಆ್ಯಕ್ಚುವಲಿ ಅವರಿಗೂ ಪಾ ಸೋಶಿಯಲ್ ಮೀಡಿಯಾದಲ್ಲಿ ಅಂತೂ ಅವರಿಗೆ ಸಿಕ್ಕಾಪಟ್ಟೆ ಪಾಪ ಟ್ರೋಲ್ ಎಲ್ಲ ಮಾಡ್ತಿದ್ದಾರೆ ಅವರು ಆದರೂ ಏನು ತಲೆ ಕೆಡಿಸ್ಕೊಳ್ದಂಗೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅವರು ಚೆನ್ನಾಗಿ ಮುನ್ನುಗ್ಲಿ ಅವರು ಇನ್ನೂ ಮುಂದಿನ ಎಲೆಕ್ಷನ್ಗೂ ತುಂಬ ಅವರೇ ಬರ್ಬೇಕು ಆ ಒಳ್ಳೆಯ ಕೆಲಸ ಮಾಡಿದರೆ ಅವರು ಬೆಳೆಸ್ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ಪ್ರದೀಪ್ ಈಶ್ವರ್ನ ಯಾವತ್ತಾದ್ರು ಒಂದಲ್ಲ ಒಂದು ದಿನ ನಾನು ಮೀಟ್ ಮಾಡೇ ಮಾಡ್ತೀನಿ ಅದಂತೂ ಖಂಡಿತ ನಾನು ಅವರಿಗೆ ಒಂಥರ ಅಭಿಮಾನಿ ಆದೆ ಅಂತನ್ನಿಸುತ್ತೆ ನಾವು ಮತ್ತೆ ಅವರ ಇನ್ಸ್ಪಿರೇಷನ್ ಅವರು ಹೇಳೋವಂಥ ಒಂದು ಕೆಲವೊಂದು ಇನ್ಸ್ಪಿರೇಷನಲ್ ಮಾತುಗಳು ಯೂಟ್ಯೂಬ್ನಲ್ಲಿ ನಾನು ನೋಡ್ತೀನಿ ಸಿಕ್ಕಾಪಟ್ಟೆ ಸಖತ್ ಆಗಿ ಹೇಳ್ತಾರೆ ನಮ್ಮ ಯುವಕರಿಗಂತೂ ಅವರ ವಿಷಯಗಳು ಕೇಳ್ಬಿಟ್ರೆ ಏನಾದ್ರು ಮಾಡ್ಬೇಕಪ್ಪಾ ಅಂತ ಅನ್ನಿಸ್ಬಿಡುತ್ತೆ ಅವರಿಗೆ ಆ ಥರ ಒಂದು ಮೋಟಿವೇಟ್ ಮಾಡ್ತಾರೆ ಎಂಥ ಒಂದು ಸಂದರ್ಭದಲ್ಲಿ ಇದ್ರೂನು ನಾವು ಏನೇ ದುಃಖದ ಸಂಗತಿಯಲ್ಲಿ ಇದ್ರೂ ಅವರ ಇನ್ಸ್ಪಿರೇಷನ್ಗಳು ಮಾತು ಕೇಳ್ಬಿಟ್ರೆ ನಾವು ಒಂಥರ ತುಂಬ ಖುಷಿಯಾಗತ್ತೆ ಅವರ ಪ್ರದೀಪ್ ಈಶ್ವರ್ ಅವರ ಮಾತು ನಮಗೆ ಕೇಳ್ತಾ ಇದ್ರೆ ಅವರು ಅವರಿಗೆ ಒಂಥರ ತುಂಬ ಖುಷಿಯಾದ ಒಂದು ಸಂಗತಿ ಅಂತ ಅನ್ನಿಸ್ತು ನನಗೆ ಅದು ಅವರ ಬ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಖುಷಿ ಆಯ್ತು